ನೀವು ಸ್ಪೆಷರ್ ಕುಕ್ಕರನ್ನು ಬಳಸುತ್ತೀರಾ ಅಥವಾ ತೆರೆದ ಪಾತ್ರೆಗಳಲ್ಲಿ ಮಾಡಿದ ಅಡಿಗೆಯನ್ನು ಇಷ್ಟ ಪಡುತ್ತೀರಾ ಸಿದ್ಧತೆ ಮತ್ತು ಅಥವಾ ರುಚಿಯಲ್ಲಿ ಯಾವ ವ್ಯತ್ಯಾಸವಿದೆ ನಾವು ಸ್ಪೆಷರ್ ಕುಕ್ಕರಲ್ಲಿ ಮಾಡುವಂಥ ಅಡಿಗೆಯನ್ನು ಅತಿ ವೇಗ ಆಗ್ತದಂತ ಬಳಸ್ತೇವೆ ಆದ್ರೆ ಅದರ್ಲಿಂದ ಹಾನಿ ಆಗ್ಲತವ ನಮ್ದು ಸಮಯ ಇಲ್ಕೋಸ್ಕರ ನಾವೇನು ಮಾಡತಿದ್ದೀವಂದ್ರೆ ಕುಕ್ಕರ್ನಲ್ಲಿ ಮಾಡಿ ಸಮಯವನ್ನು ಉಳಿತಾಯ ಮಾಡ್ಕೊಳ್ಳತ್ತಿದೇವೆ ಆದರಂಬದಿಲ್ಲ ಮೊದಲು ಜನ್ರೇನು ಮಾಡ್ತಾ ಇದ್ದರು ಒಲೆ ಹಚ್ಚಿ ತನ್ನ ಅಡಿಗೆಗಳನ್ನು ಮಾಡ್ಕೋತಿದ್ರು ಒಲೆ ಒಲೇಲಿ ಬೇಯಿಸಿದ ಅಡಿಗೆ ಬೇಯಿಸಿ ಕುದಿಸಿ ಆ ಅಡಿಗೆಗಳನ್ನು ಮಾಡಿ ಊಟವನ್ನು ಮಾಡ್ತಿದ್ದರು ಆದರೆ ಇವಾಗ ಸಮಯ ಇಲ್ಲ ಮೊದಲು ಜನರು ಆಹಾರ ಆ ರೀತಿ ಊಟ ಮಾಡಿದಾಗ ಎಂಬತ್ತು ತೊಂಬತ್ತು ವರ್ಷ ಬದುಕ್ಲತಿದ್ರು ಬದುಕ್ತಿದ್ರು ಆದರೆ ಈಗಿನ ಜನರು ಸ್ಪೆಷರ್ ಕುಕ್ಕರ್ ಅಂದರೆ ಬೇಗನೆ ಅಡುಗೆ ಮಾಡಿ ಬೇಗ ತನ್ನ ಆಹಾರಕ್ಕಾಗಿ ಊಟ ಮಾಡತಾರೆ ಆದರೂ ಕೂಡ ಅನಾರೋಗ್ಯಗಳು ವಿವಿಧ ರೀತಿಯ ಅನಾರೋಗ್ಯಗಳು ಉಂಟಾಗಿ ಸ್ಪೆಷರ್ ಕುಕ್ಕರಲ್ಲಿ ಅಡಿಗೆ ಬೇಗ ಆಗ್ತದೆ ಆದ್ರೆ ತನ್ನ ಆರೋಗ್ಯದ ಆರೋಗ್ಯ ಹಾನಿ ಆಗ್ಲತವ ಅದರ ಕಡಿಂದು ತೆರೆದ ಪಾತ್ರೆಯಲ್ಲಿ ಮಾಡಿದ ಅಡ್ಗೆ ಸಮಯ ಹೋಗ್ತದೆ ಆದರೂ ಕೂಡ ಅಡಿಗೆ ಚೆನ್ನಾಗಿ ಬೇಯ್ತದೆ ಕುದಿತದೆ ಅದು ಕುದ್ದಿನ್ದು ಆಹಾರ ಊಟ ಮಾಡ್ದೇವ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿ ಇರೋದ್ರ ಜೊತೆಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತವೆ ಸಿದ್ದ ಮಾಡಿದ ಆಹಾರ ಹೇಗಿರ್ಬೇಕಂದ್ರೆ ಅದು ನಮ್ಮದು ಹೆಲ್ತಿಗೆ ಆರೋಗ್ಯಕರವಾಗಿರ್ಬೇಕು ಏನೋ ಮಾಡಿ ಊಟ ಮಾಡರಂಬದಿಲ್ಲ ಈಗಿನ ಆಹಾರದಲ್ಲಿ ಶಕ್ತಿನೇ ಇಲ್ಲ ಅದರ ಕಡಿಂದು ಸ್ಪೆಷರ್ ಕುಕ್ಕರ್ ಬಳಸದಂತೆ ನಾವೇನ್ಮಾಡ್ಬೇಕು ತೆರೆದ ಪಾತ್ರೆಗಳಲ್ಲೇ ಮಾಡಬೇಕು ಒಂದು ಐದು ನಿಮಿಷ ತಡ ಆದ್ರೆ ಆಗಲೆಕ್ಕ ನಾವೇನ್ಮಾಡ್ಬೇಕು ತೆರೆದ ಪಾತ್ರೆಯಲ್ಲೇ ಆಹಾರವನ್ನು ಬಹಳಷ್ಟು ಬೇಯ್ತ್ಲಗ್ ಬಿಡಬೇಕು ಕೆಲವೊಂದು ಪದಾರ್ಥಗಳು ಹಸಿ ಪದಾರ್ಥಗಳು ಇದ್ವಂತಂತ ಸ್ವಲ್ಪೇ ಕುದಿಸ್ಬೇಕು ಆದರೂ ಆವಾಗ ಮಾತ್ರ ನಾವು ಈಗ ಸಮಯ ಉಳಿತಾಯಕ್ಕೋಸ್ಕರ ಸ್ಪೆಷರ್ ಕುಕ್ಕರನ್ನು ಬಳಸ್ಲತರ ಅದನ್ನು ಮಾಡದ ಬದಲಾಗಿ ಒಂದು ಥೋಡೆ ಒಂದು ಟೈಮಿಂಗ್ ಹೆಚ್ಚೇ ತೆಕೊಂತ ತೆರ್ದೆರ ಪಾ ತೆರೆದ ಪಾತ್ರೆಗಳಲ್ಲೇ ಮಾಡಿ ಅಡಿಗೆಗಳನ್ನು ಸಿದ್ಧಪಡಿಸ್ಕೊಂಡು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯದ ಜೊತೆಗೆ ನಾವು ಚೆನ್ನಾಗಿರ್ಲಕ್ಕ ಸಾಧ್ಯ ಆಗ್ತದೆ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅದರ ಕಡಿಂದು ಸ್ಪೆಷರ್ ಕುಕ್ಕರ್ಕ್ಕಿಂತ ತೆರೆದ ಪಾತ್ರೆಗಳನ್ನು ಮಾ ಪಾತ್ರೆಗಳಲ್ಲಿ ಊಟ ಮಾಡ್ಬೇಕು ವಿವಿಧ ರೀತಿಗಳ ಅಡುಗೆ ಮಾಡಕ್ಕೆ ಆ ಒಲೆಗಳ ಒಲೆ ಮೇಲೆ ಹಚ್ಚಿದ್ದ ಒಲೆಯಲ್ಲಿ ಮಾಡಿದ ಆಹಾರವನ್ನು ಊಟ ಮಾಡಬೇಕು ಒಲೆಯಲ್ಲಿಂದ ಗಡಿಗೆದು ಮಾಡಿದ್ದುಊಟ ಏನಾಗಿರ್ತದೆ ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡಿದ್ದು ಶಕ್ತಿಯನ್ನು ನೀಡುವಂತದ್ಯಾಗದ ಅದು ಕಡಿಂದು ಒಲೆಯನ್ನೇ ಹಚ್ಚಿ ಊಟ ಕೂಡ ಮಾಡ್ಬೋದು ಸ್ಪೆಷರ್ ಕುಕ್ಕರ್ಗಿಂತ ಈ ತೆರೆದ ಪಾತ್ರೆಗಳಲ್ಲಿನ ಆಹಾರ ಚೆನ್ನಾಗಿರುತ್ತದೆ ಮತ್ತು ಊಟಕ್ಕೆ ಅವಕಾಶ ಕೂಡ ಚೆನ್ನಾಗಿರ್ತದಂತ ಹೇಳ್ತೀನಿ